ಹಾಂ ಹೇಳಿ ಹಾಂ ಹೌದು

ಹಾಂ ಹಾಂ ಹಾಂ ನೀವು ಯಾವ ಥರ ಶಾಂಪು ಹಾಕ್ತಾ ಇದ್ದೀರ ಸರ್ ಹಾಂ ಹಾಂ ಹಾಂ

ಲೋ ಕ್ವಾಲಿಟಿದೆಲ್ಲ ಹಾಕ್ಬೇಡಿ ಆಯಿತಾ ಸ್ವಲ್ಪ ಒಂದು ರೇಂಜ್ ಮೀಡಿಯಮ್ ರೇಂಜಿಗೆ ಈಗ ಗೊತ್ತಿದೆ ತಾನೇ ನಿಮಗೆ ಮಾರ್ಕೆಟಲ್ಲಿ ಹೊಸ ಹೊಸದು ಬರ್ತಾ ಇದೆ ಪ್ರಾಡಕ್ಟು ಅಂಥವು ಹಾಕಿ ಮತ್ತು ಕೊಬ್ಬರಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಹಾಕಿ ಅದಾದ ಮೇಲೆ ಈಗ ಕೊಬ್ಬರಿ ಎಣ್ಣೆ ಆದ ಮೇಲೆ ನೆಕ್ಸ್ಟು ಆಯಿಲ್ ಬರ್ತದೆ ಜೆಲ್ ಬರುತ್ತೆ ನಮ್ಮ ನಮ್ಮ ಹಾಂ ಜೆಲ್ಲೆಲ್ಲ ಬರುತ್ತೆ ಈಗ ನಮ್ಗೆ ಪ್ರಾಡಕ್ಟ್ ಹೊಸ ಪ್ರಾಡಕ್ಟ್ಗಳೆಲ್ಲ ಬಂದಿದ್ದಾವೆ ಜೆಲ್ಲು ಅದನ್ನ ಹಾಕಿ ಆಯ್ತಾ ಆ ಥರ ಪ್ರಾಡೆಕ್ಟ್ಗಳನ್ನ ನೋಡಿ ಹೊಸ ಈಗಿನ ಲೋ ಕ್ವಾಲಿಟಿಗಳದ್ದೆಲ್ಲ ಹಾಕಕ್ ಹೋಗ್ಬೇಡಿ ಹಾಂ ಈ ಗೊತ್ತಲ್ವ ನಿಮಗೆ ಈಗ ನೀರು ಚೇಂಜಾಗಿರುತ್ತೆ ಬೋರ್ ನೀರು ತಲೆಗೆ ಹಾಕ್ಕೊಂಡ್ರೆ ಹೋಗತ್ತೆ ಆ ಥರ ಕ್ವಾಲಿ ಆ ಥರ ಕ್ವಾಲಿಟಿ ಮೇಲೆ ಹೋಗಿ ಚೆನ್ನಾಗಿರೋ ಇದರಲ್ಲಿ ಹೋಗಿ ಜಾಸ್ತಿ ಬಿಸಿನೀರು ತಲೆಗೆ ಹಾಕ್ಕೊಂಬೇಡಿ ಬಿಸಿ ಬಿಸಿ ಏಕಂದ್ರೆ ಏರ್ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಹ್ಞೂ ಅದು ನೀವು ಕಾ ಬನ್ನಿ ನಮ್ಮ ಕಂಪ್ನಿಗೆ ಬನ್ನಿ ನಮ್ಮ ಅಂಗ್ಡಿಗೆ ಬನ್ನಿ ಶಾಪಿಗೆ ಬನ್ನಿ ನಾನು ಅದು ಆಯ್ಲೂ ಕೋ ಇದು ಮಾಡ್ತೀನಿ ರೆಫರ್ ಮಾಡ್ತೀನಿ ನೋಡಿ ಅದೇ ಚೆಕ್ ಮಾಡ್ಬಿಟ್ಟು ಹೇಳ್ತೀನ್ ನಿಮಗೆ ಓಕೆನಾ ಅದು ಸ್ವಲ್ಪ ಈಗ ಲೋಕಲ್ ಒಂದು ರೂಪಾಯಿ ಶಾಂಪು ಅದೆಲ್ಲ ಹಾಕ್ಬೇಡಿ

ಆಯಿತಾ ಮತ್ತೆ ಏನಾರೂ ಡೌಟ್ಸಿದೆಯಾ ಹಾಂ ಏರ್ಫೋಲ್ ಹೇರ್ಫೋಲ್ ಒಂದು ಆಗ್ತಾಯಿದೆ ಅಷ್ಟೇ

ಸರಿ ಆಯ್ತು ಆಯ್ತು ಓಕೆ